ಎಸ್ ವೈದ್ಯಕೀಯ ಸೇವಾ ವಲಯದಲ್ಲಿ ಭ್ರಷ್ಟಾಚಾರ ಅಂತಾ ನಾ ಕೇಳ್ಪಟ್ಟಿದೀನಿ ಆದರೆ ಇದರಿಂದ ನಾ ಏನೂ ಬಲಿಪಶು ಆಗಲಿಲ್ಲ ಯಾಕಂತಂದರೆ ನಾ ಸಾಮಾನ್ಯವಾಗೀ ಏನಾದರೂ ಒಂದು ಸಮಸ್ಯೆ ಆದಂತಂದರೆ ನಾನು ಮನೆಯಲ್ಲೇ ಔಷಧಿ ಕೊಟ್ಕೊತೀನೀ ಏನೂ ಆಯುರ್ವೇದಿಕ್ಕು ಅದಕ್ಕೂ ಫಲಿಸಿಲ್ಲ ಅಂತಂದರೆ ಇಂಗ್ಲೀಷ್ ಮದ್ದು ಇಲ್ಲಿಯೇ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಿನಿ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲೀ ಡಾಕ್ಟ್ರು ತುಂಬ ಚೆನ್ನಾಗ್ ನನಗೆ ರೆಸ್ಪಾನ್ಸ್ ಮಾಡ್ತಾರೇ ತುಂಬ ಚೆನ್ನಾಗ್ ನೋಡ್ತಾರೆ ಹೌದು ನಮ್ಮ ಒಂದು ಕೋಲಾರದಲ್ಲೀ ನರ್ಸೀಂಗೂ ದೊಡ್ಡದು ಎಸ್ ಎನ್ ಆರ್ ಆಸ್ಪೆಟ್ಲ್ ಇದೆ ಅಲ್ಲಿ ನನ್ಗೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ಅಲ್ಲಿ ನೋಡಿಸ್ಕೋತಿನಿ ತುಂಬ ಚೆನ್ನಾಗ್ ರೆಸ್ಪಾನ್ಸ್ ಮಾಡ್ತಾರೆ ಮೊದಲು ಪಿ ಟಿ ಸಿ ಸರ್ಟಿಫಿಕೇಟ್ ಮಾಡಿಸಿ ನೆಕ್ಸ್ಟು ಡಾಕ್ಟ್ರ್ ಹತ್ರ ಹೋದ್ರೆ ಡಾಕ್ಟ್ರ್ ತುಂಬ ಚೆನ್ನಾಗೀ ರೆಸ್ಪಾನ್ಸ್ ಮಾಡಿ ಮತ್ತು ಮಾತ್ರೆಗಳು ಕೊಡು ಮಾತ್ರೆಗಳು ಬರ್ಕೊಡ್ತಾರೆ ಸಿರಫ್ಫು ಇಂಜೆಕ್ಷನು ಅದು ಬಿಟ್ಟು ತಗೋ ಕೌಂಟ್ರಲ್ಲಿ ತೊಗೊಂಡು ಬಿಲ್ ಹಾಕಿಸ್ಕೋಂಬಂದು ಡಾಕ್ಟ್ರಿಗೆ ಕೊಟ್ಟರೆ ಅವರು ಇಂಥ ಟೈಮಿಂಗ್ಸಿಗೆ ಈ ಮಾತ್ರೆ ತಗೋಬೇಕು ಅಂತೇಳ್ತಾರೆ ಇಂಡಿಕ್ಷನ್ ಕೊಡ್ತಾರೆ ತುಂಬ ಚೆನ್ನಾಗ್ ರೆಸ್ಪಾನ್ಸ್ ಮಾಡ್ತಾರೆ ಪ್ರವೇಟ್ ಹಾಸ್ಪೆಟ್ಲುಗ್ಳಲ್ಲೇ ಅಷ್ಟೊಂದು ಏನು ಇಲ್ಲ ಗೋರ್ಮೆಂಟ್ ಆಸ್ಪೆಟ್ಲ್ ಎಕ್ಸಿಲೆಂಟು ತುಂಬ ಚೆನ್ನಾಗ್ ನೋಡ್ತಾರೆ ತುಂಬ ರೆಸ್ಪಾನ್ಸಿಬಲಿಟಿಯಾಗಿ ಇದೆ ಆಸ್ಪೆಟ್ಲು ಅದಕ್ಕೆ ನಾನು ಗೋರ್ಮೆಂಟ್ ಹಾಸ್ಪೆಟ್ಲಿಗೆ ಹೋಬೇಕಂದ್ರೆ ನನ್ಗೆ ತುಂಬ ಇಷ್ಟ ಗೊರ್ಮೆಂಟ್ ಹಾಸ್ಪೆಟ್ಲಲ್ಲೀ ಭ್ರಷ್ಟಾಚಾರ ನಡೆಯುತ್ತೊ ಏನೋ ಗೊತ್ತಿಲ್ಲ ನನಗೆ ನಾನು ಇದುವರೆಗೂ ಅದಕ್ಕೆ ಬಲಿಯಾಗಿಲ್ಲ ನನ್ಗೆ ಮಾತ್ರ ತುಂಬ ಎಕ್ಸ್ ತುಂಬ ಚೆನ್ನಾಗ್ ರೆಸ್ಪಾನ್ಸು ಮಾಡ್ಥಾರೆ ನನಗೇ ಅಂತಂತಂದರೆ ನಾನು ಹೋದಾಗಾ ನನಗೆ ರೆಸ್ಪಾನ್ಸ್ ಮಾಡಿದರು ಬೇರೆ ಅವ್ರಿಗೆ ಏನಾದರೂ ದುಡ್ಡು ಕೇಳಿದರೋ ಇಲ್ಲ ಇದು ಮಾಡಿದರೋ ಸಧ್ಯಕ್ ನಾನು ಕಿವಿಯಲ್ಲೂ ಕೇಳಿಲ್ಲ ಕಣ್ಣಲ್ಲೂ ಕಂಡಿಲ್ಲ ಸರ್ಕಾರಿ ಆಸ್ ಪ್ರವೇಟಿಗೆ ಹೋಲ್ಸ್ ಹೋಲ್ಕೆ ಮಾಡಿಕೊಂಡ್ರೆ ಸರ್ಕಾರಿ ಆಸ್ಪತ್ರೇ ತುಂಬ ಅನುಕೂಲ ಒಂದು ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಬಡವ್ರಿಗೆ ಇದೇ ಒಂದು ದೇವಾಲಯ ಅಂತಾನೂ ಹೇಳಲಿಕ್ಕೆ ಬಯಸ್ತೀನಿ ನಾನು ಯಾಕಂದರೆ ತುಂಬ ಚೆನ್ನಾಗೀ ಮಾಡ್ತಾರೆ ಪ್ರವೇಟಿಗೂ ಗೋರ್ಮೆಂಟ್ಗೆ ಹೋಲಿಸ್ಕೊಂಡ್ರೆ ಗೋರ್ಮೆಂಟಲ್ಲಿ ಒಂದು ತುಂಬ ಚೆನ್ನಾಗಿ ಇದು ಎಲ್ಪ್ಫುಲ್ ಆಗಿದೆ ಬೇಗನೂ ವಾಸಿ ಆಗುತ್ತೆ ಅಂದರೆ ಇನ್ನುಮುಂದೆ ಈ ರೀತಿ ಬರದೆ ಹಾಗೆ ತಡೆಗಟ್ಟುವಂತಹ ಒಂದು ಸಲಹೆಯನ್ನೂ ನೀಡ್ತಾರೆ